ಉಡುಪಿ ಜಿಲ್ಲೆಯಲ್ಲಿ ಕೆಲವು ಪ್ರವಾಸಿ ಕೇಂದ್ರ ಅಂತೇಳಿದರೆ ಕೆಲವು ದೇವಸ್ಥಾನಗಳಿದೆ ಉಡುಪಿ ಶ್ರೀಕೃಷ್ಣ ಮಠ ಅಂದೊಂದು ದೇವರ ಸ್ಥಳ ದೊಡ್ಡ ಸ್ಥಳವಾಗಿ ಮದ್ವಾಚಾರರಿಂದ ಸ್ಥಾಪಿತವಾದಂತಹ ದೇವಸ್ಥಾನ ಒಂದು ಇನ್ನೊಂದು ಕೊಲ್ಲೂರು ಮುಕಾಂಬಿಕ ದೇವಸ್ಥಾನ ಅಲ್ಲಿ ಕೂಡ ಒಂದು ಶಂಕರಾಚಾರ್ಯರು ನಿರ್ಮಿಸಿದಂತಹ ಒಂದು ದೊಡ್ಡ ದೇವಸ್ಥಾನ ಅಲ್ಲಿ ಕೂಡ ತುಂಬ ಭಕ್ತಾದಿಗಳು ಹೋಗ್ತಾರೆ ಹಾಗೆ ಉಡುಪಿ ಶ್ರೀಕೃಷ್ಣ ಮಠಕ್ಕು ಹಲವಾರು ಭಕ್ತಾದಿಗಳು ಎಲ್ಲಿಂದಲೋ ಎಲ್ಲಿ ಎಲ್ಲಿಂದ ಎಲ್ಲಿ ಬರ್ತಾರೆ ಹಾಗೆ ಮದ್ರಾಸ್ನಿಂದ ಕೇರಳದಿಂದ ಕೊಲ್ಲೂರಿಗೆ ಒಂದಷ್ಟು ಭಕ್ತಾದಿಗಳೆಲ್ಲ ಬರ್ತಾರೆ ಹಾಗೇ ಅವ್ರು ಬಂದವರು ಮಲ್ಪೆ ಕಡಲ ಕಿನಾರೆಗೆ ಹೋಗ್ತಾರೆ ಅಲ್ಲಿ ಕೂಡ ಪ್ರವಾಸಿ ಕೇಂದ್ರ ತುಂಬ ಇದೆ ಅಲ್ಲಿ ನೋಡುವಂತಾದ್ದು ಉಂಟು ಮತ್ತೆ ಅಲ್ಲಿ ಹಾಗೆ ಕಾಪುನಲ್ಲಿ ಕೂಡ ದೀಪಸ್ತಂಭ ಇದೆ ಮಲ್ಪೆಯಲ್ಲಿ ಸೈಂಟ್ ಮೇರಿಸ್ ಅಂತ ಇದೆ ಅಲ್ಲಿ ಕೂಡ ಬೋಟಿಂಗ್ ವ್ಯವಸ್ಥೆ ಇದೆ ಅಲ್ಲಿ ಸೈಂಟ್ ಮೇರಿಸಿಗೆ ಹೋಗಿ ಅಲ್ಲಿ ಕೂಡ ನೋಡಲಿಕ್ಕೇ ಅಷ್ಟು ಚೆಂದವಾದ ವ್ಯವಸ್ಥೆ ಇದೆ ಹಾಗೇ ಕಾಪು ಬೀಚ್ ಕೂಡ ಒಂದು ವೈಶಿಷ್ಟವಾದಂತಹ ಬೀಚ್ ಇದೆ ಹಾಗೆ ಪಡುಬಿದ್ರಿಯಲ್ಲಿ ಒಂದು ವೈಶಿಷ್ಟವಾದಂತಹ ಬೀಚ್ ಇದೆ ಏ ಹಾಗೆಯೇ ಪಡುಬಿದ್ರಿಯಲ್ಲೀ ಹಲವಾರು ದೂರವರೆಗೆ ಕೆಲವು ವಿಶೇಷತೆಗಳನ್ನಲ್ಲಿ ನಿರ್ಮಿಸಿದ್ದಾರೆ ಅಂದರೆ ಕೂತುಕೊಳ್ಳುವ ಸ್ಥಳಗಳಾಗ್ಲಿ ಮಕ್ಕಳಿಗೆ ಆಡುವಂತಾಗಲಿ ಅಲ್ಲೀ ನೋಡುವಂತ ಎಲ್ಲ ಕೆ ಹಲವಾರು ಸೂರ್ಯ ಮುಳುಗೋದನ್ನು ನೋಡೋದು ಅಲ್ಲಿ ತುಂಬ ಚೆಂದ ಕಾಣುತ್ತೆ ಹಾಗೆ ಕಾಪುನಲ್ಲಿ ಬೀಚಿನಲ್ಲಿ ಕೂಡ ಹಲವಾರು ಎತ್ತರದಲ್ಲಿ ಲೈಟ್ ಹೌಸ್ ಎತ್ತರದಲ್ಲಿ ಇರ್ತದೆ ಅಲ್ಲಿ ನೋಡುವಾಗ ಅಲ್ಲಿ ಮೇಲೆ ಹೋಗಿ ಲೈಟ್ ಹೌಸಿನ ಒಳಗೆ ಹೋಗಿ ನೋಡಲಿಕ್ಕು ಸೂರ್ಯ ಮುಳುಗುವ ನೋಡಲಿಕ್ಕು ತುಂಬ ಸಂತೋಷವಾಗುತ್ತೆ ಅಲ್ಲಿಗೆ ತುಂಬ ಪ್ರವಾಸಿಗರು ಎಲ್ಲ ಬರ್ತಾರೆ ಅಲ್ಲಿ ಕೂಡ ಜನದಟ್ಟಣೆ ತುಂಬ ಇದೆ ಹಾಗೆ ಮಲ್ಪೆಯಲ್ಲಿ ಶನಿವಾರ ಆದಿತ್ಯವಾರ ಹಾಗೆ ಕಾಪುನಲ್ಲಿ ಶನಿವಾರ ಆದಿತ್ಯವಾರ ತುಂಬ ಜನ ಪ್ರವಾಸಿಗರೆಲ್ಲ ಬರ್ತಾರೆ ಅಲ್ಲದೆ ಇನ್ನು ಇಲ್ಲಿ ಸುತ್ತಮುತ್ತ ಕಾಪು ಪಾಜಕ ಕ್ಷೇತ್ರ ಅಂತ ಇದೆ ಮದ್ವಾಚಾರ್ಯರು ಹುಟ್ಟಿದ ಸ್ಥಳ ಅಲ್ಲಿ ಕೂಡ ತುಂಬ ಜನ ಹೋಗ್ತಾರೆ ಹಾಗೆ ಕುಂಜಾರು ಗಿರಿ ದೇವಸ್ಥಾನ ಅಂತ ಇದೆ ಅದು ಎತ್ ತುಂಬ ಎತ್ತರದಲ್ಲಿದೆ ಅಲ್ಲಿ ಕೂಡ ತುಂಬ ಜನ ಭಕ್ತರು ಅಲ್ಲಿ ಹೋಗಿ ದೇವರಿಗೆ ನಮಸ್ಕಾರಗೊಂಡು ಬ ಮಾಡಿಕೊಂಡು ಬರ್ತಾರೆ ಹೀಗೆ ಹಲವಾರು ಪ್ರವಾಸಿ ಕೇಂದ್ರಗಳು ಇಲ್ಲಿ ನಡೆ ಇದೆ ಇನ್ನು ಪಿಲಿಕುಳ ಮಾನಸ ಎಲ್ಲಿ ಅದು ಅಲ್ಲಿ ಉಂಟು ಅಲ್ಲೀ ಅದು ಮಂಗಳೂರಲ್ಲಿ ಇರೋದು ಇಲ್ಲಿ ಉಡುಪಿಯಲ್ಲಿ ಇಲ್ಲ ಮಂಗ್ಳೂರಿನಲ್ಲಿ ಇದೆ ಹಾಗೆ ಇಲ್ಲಿ ಸುತ್ತಮುತ್ತ ಹಲವಾರು ದೇವಸ್ಥಾನಗಳಿದೆ ಇಲ್ಲಿ ಕಮಲಶಿಲೆ ಅಂತ ಇದೆ ಕುಂದಾಪುರದ ಹತ್ತಿರ ಹಲವಾರು ದೇವಸ್ಥಾನಗಳಿದೆ ಎಲ್ಲ ಭಕ್ತರು ಅಲ್ಲಿ ಬಂದು ಅಲ್ಲಲ್ಲಿ ದೇವಸ್ಥಾನಗಳಿಗೆ ತೆರಳಿ ಅವ್ರ ಅವರ ಸುಖ ಕಷ್ಟಗಳನ್ನೆಲ್ಲಾ ಬೇಡಿಕೊಂಡು ನಮ್ಮ ಮನುಷ್ಯರಿಗೆ ದೇವರಂದ್ರೆ ದೇವರಿಗಿಂತ ಮೇಲೆ ಇಲ್ಲ ಯಾಕೆಂದ್ರೆ ದೇವರು ನಮಗೆ ಕಣ್ಣಿಗೆ ಕಾಣದಿದ್ದರು ದೇವಸ್ಥಾನದ ಮುಖಾಂತರ ನಮಗೆ ದೇವರು ಕಾಣ ಸಿಗ್ತಾರೆ ನಮ್ಮ ಸುಖ ಕಷ್ಟಗಳನ್ನೆಲ್ಲ ಅವರ ಹತ್ತಿರ ನಾವು ಹೇಳಿಕೊಂಡರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಸಂತೋಷ ಸಿಗ್ತದೆ ಹಾಗೆ ಎಲ್ಲ ಭಕ್ತರು ಬಂದು ಅಲ್ಲಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ನಮ್ಮ ಉಡುಪಿ ಡಿಸ್ಟಿಕ್ನಲ್ಲಿ ತುಂಬ ಒಂದು ದೊಡ್ದ ದೊಡ್ಡ ದೇವಸ್ಥಾನಗಳಿದೆ ಅಲ್ಲಿ ಅಂಬಲಪಾಡಿ ದೇವಸ್ಥಾನ ಅಂತ ಇದೆ ಕಡಿಯಾಳಿ ದೇವಸ್ಥಾನ ಅಂತಿದೆ ಹತ್ತಿರ ಹತ್ತಿರದಲ್ಲಿ ಬೇರೆ ಬೇರೆ ತುಂಬ ದೇವಸ್ಥಾನಗಳಿದೆ ಅಲ್ಲಿ ಎಲ್ಲ ದೇವಸ್ಥಾನ ಒಂದಕ್ಕೊಂದು ಒಂದಕ್ಕೊಂದು ಬೇರೆ ಬೇರೇ ಪೂಜೆಗಳು ಆಗಲಿ ಅಲ್ಲಿ ದೇವರನ್ನು ದೇವರನ್ನು ಕಾಣುವ ರೀತಿ ಆಗಲಿ ಅಲ್ಲದೆ ಅವ್ರ ದೇವಸ್ಥಾನವನ್ನು ನಿರ್ಮಲದ ಒಂದು ಶುಚಿತ್ವದ ಕಡೆಗೆ ಗಮನ ಕೊಟ್ ಕೊಡುವುದಾಗಲಿ ಬೇರೆ ಬೇರೆ ಸ್ಥಳಗಳಿದೆ ಹಾಗೆ ನಮ್ಮ ಕಾಪುನಲ್ಲಿ ಮಾರಿಯಮ್ಮ ದೇವರಂತ ಇದೆ ಅದು ಹತ್ತಿರ ಹೋಗಿದ್ ನೋಡಲಿಕ್ಕು ಅಲ್ಲಿ ಎಲ್ಲಿ ಯಾವ ದೇವಸ್ಥಾನವು ಕೂಡ ದೇವರ ಹತ್ತಿರ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ ಕಾಪು ಮಾರಿಯಮ್ಮನ ಸನ್ನಿಧಾನಕ್ಕೆ ಹೋದರೆ ಅಲ್ಲಿ ಹತ್ತಿರ ನೋಡಿ ದಿ ನೋಡಲಿಕ್ಕೆ ಅವಕಾಶ ಇದೆ ಆ ಮಾರಿಯಮ್ಮ ಅಂದರೆ ಅದು ಕೂತುಕೊಳ್ಳುವ ಒಂದು ಶೈಲಿಯೆ ಬೇರೆ ಮಾರಿಯಮ್ಮ ಕೂತುಕೊಂಡಿದೆ ಗದ್ದಿಗೆ ಅಂತ ಹೇಳ್ತಾರೆ ಗದ್ದಿಗೆ ಮೇಲೆ ಕೂತುಕೋ ಕೊಂಡು ಆ ವಿರಾಜಮಾನರಾಗಿ ಕೂತುಕೊಂಡು ಒಂದು ಅಭಯ ಹಸ್ತ ಈಗೇ ನಮ್ಮನ್ನು ನಾವು ನೋಡುವಾಗ ನಮಗೆ ಆದಷ್ಟು ಖುಷಿ ಎಲ್ಲಿಯು ಆಗೋದಿಲ್ಲ ಯಾಕೆಂದ್ರೆ ಅದು ಹತ್ ದೇವರ ಹತ್ತಿರ ನೋಡಲಿಕ್ಕೆ ಎಲ್ಲರು ತಿರುಪತಿ ಕೂಡ ಹೋದರು ಎಲ್ಲರು ದೇವರ ಹತ್ತಿರ ಹೋಗಲಿಕ್ಕೆ ನೋಡ್ತಾರೆ ಇಲ್ಲಿ ಹಾಗಲ್ಲ ಇಲ್ಲಿ ತುಂಬ ಹತ್ತಿರದಲ್ಲಿ ನಾವು ನೋಡಿಕೊಂಡು ದೇವರತ್ತಿರ ನಮ್ಮ ಕಷ್ಟಗಳನ್ನು ಹೇಳಲಿಕ್ಕೆ ಅವಕಾಶ ಉಂಟು ಆದ್ದರಿಂದ ಈಗ ಕಾಪು ಮಾರಿಯಮ್ಮನ ದೇವಸ್ಥಾನ ಇನ್ನೂ ದೊಡ್ಡ ದೇವಸ್ಥಾನ ಆಗುವ ಒಂದು ನಿರೀಕ್ಷೆ ಇದೆ ಅಂದರೆ ಈಗ ಎಪ್ಪತ್ತೈದು ಪರ್ಸಂಟ್ ಕೆಲಸ ಆಗಿದೆ ಅದು ಬರುವ ಒಂದು ಇನ್ನು ನಾ ಆರು ಐದಾರು ತಿಂಗಳಲ್ಲಿ ಅದು ಬ್ರಹ್ಮಕಲಶ ಆಗ್ ಆಗಲಿಕ್ಕೆ ಸಾಧ್ಯ ಇದೆ ಹಾಗೆ ಅದೊಂದು ಕೊಲ್ಲೂರು ಹೋಗುವರಿಗೆ ಆಗಲಿ ಉಡುಪಿ ಕ ತಾ ಡಿಸ್ಟಿಕಿನಲ್ಲಿ ಇಂಥ ಒಂದು ದೇವಸ್ಥಾನ ಇಲ್ಲ ಇಲ್ಲದಂತಾಗುತ್ತೆ ಹಾಗೆ ಅದು ಇಲ್ಲಿಯು ಇಲ್ಲ ಉ ಇಲ್ಲಿಯೂ ನಮ್ಮ ದೇಶದಲ್ಲಿ ಒಂದು ಬೇರೆ ರೀತಿಯ ದೇವರ ಹಿಲಕಲ್ಲು ಕೆಂಪು ಶಿಲೆಯಲ್ಲಿ ಆಗುವಂಥದ್ದು ಒಂದು ಆ ದೇವಸ್ಥಾನ ಅಂತೇಳಿದರೆ ಅದು ಎಲ್ಲಿಯು ನೋಡಲಿಕ್ಕೆ ನಮ್ಗೆ ಸಿಗಲಿಕ್ಕಿಲ್ಲ ಅಂತ ಒಂದು ದೇವಸ್ಥಾನ ಆಗುತ್ತೆ ಅಚ್ಚುಮೆಚ್ಚು ದೇವಸ್ಥಾನ ಆಗುತ್ತೆ ಭಕ್ತರಿಗೆಲ್ಲ ಬರೊ ಅವರಿಗೆ ವ್ಯವಸ್ಥೆಗಳು ಆಗುತ್ತೆ ಎಲ್ಲ ವ್ಯವಸ್ಥೆ ಆಗಿ ಅಷ್ಟು ಚೆಂದದ ಒಂದು ದೇವಸ್ಥಾನವನ್ನು ಕಾಪುನಲ್ಲಿ ನಿರ್ಮಿಸಲಾಗಿದೆ ಅದನ್ನು ನೋಡಲಿಕ್ಕೆ ಭಕ್ತರಿಗೆ ಇನ್ನು ಬರುವವರಿಗೆ ದೂರ ದೂರದಿ ದಿಂದ ಬರುವವರಿಗೆ ಇನ್ನು ಗೋ ಒಂದು ಹಲವಾರು ಭಕ್ತರಿಗೆ ಬ ಬಂದು ನೋಡಲಿಕ್ಕೆ ಅವಕಾಶ ಇದೆ